ಹಲೋ ಅರುಣ್ ಕುಮಾರ್ ಅವರ ಮತ್ತೇನ್ರಿ ಹೇಗಿದೆ ಎಲ್ಲ ನಿಮ್ಮ ಹೋಟೆಲ್ ಹೇಗೆ ನಡಿತಾ ಇದೆ ನಿಮ್ಮ ಹೋಟೆಲ್ ಬಗ್ಗೆ ನಮಗೆ ಅನ್ನಪೂರ್ಣ ಹೋಟೆಲ್ ನಿಮ್ಮದು ಭಾಳ ಇಷ್ಟ ಯಾಕಂದರೆ ಅಲ್ಲಿ ಬಹಳ ಕ್ಲೀನ್ ಆಗೂ ಇರುತ್ತೆ ರುಚಿಯಾಗು ಇರುತ್ತೆ ನಿಮ್ಮ ಹೋಟೆಲ್ ರುಚಿ ಶುಚಿ ಎರಡಕ್ಕೂ ಹೆಸರು ಇವತ್ತು ಸಾಯಂಕಾಲ ನಿಮ್ಮ ಹೋಟೇಲ್ಗೆ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಜೊತೆಗೆ ನನ್ನ ನಾಲ್ಕು ಜನ ಗೆಳತಿಯರಿದ್ದಾರೆ ನಾವೆಲ್ಲ ಸಾಯಂಕಾಲ ಬರ್ಬೇಕಾದರೆ ನಿಮ್ಮದು ಹೋಟೆಲ್ ಯಾವಾಗಲೂ ಫ಼ುಲ್ ಇರುತ್ತೆ ತುಂಬಿರುತ್ತೆ ಹಾಗಾಗ್ಬಿಟ್ಟು ಮೊದಲೇನೆ ಒಂದು ಬುಕ್ ಮಾಡ್ಬಿಡೋಣ ಒಂದು ಟೇಬಲ್ ಅಂತ ಅನ್ಕೊಂಡು ನಿಮಗೆ ಫ಼ೋನ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಬುಕ್ ಮಾಡಿ ನಾವು ನಾಲ್ಕು ಜನ ಇದ್ದೀವಿ ಜೊತೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದರು ಮುಂಚಿತವಾಗಿ ಬುಕ್ ಮಾಡಿಬಿಟ್ರೆ ಅವರು ನಮಗೇನಾದರೂ ರಿಯಾಯಿತಿ ದರದಲ್ಲಿ ಕೊಡ್ತಾರ ಹೇಗೆ ವಿಚಾರಿಸಿ ಅಂತ ಕೇಳ್ತಾ ಇದ್ದರು ನಾನು ಆಯಿತು ಅವರಿಗೆ ಫ಼ೋನ್ ಮಾಡಿ ಕೇಳ್ತೀನಿ ಅಂತ ಹೇಳ್ತಾ ಇದ್ದೆ ನೋಡಿ ಅರುಣ್ ಕುಮಾರ್ ಅವರೆ ಆ ರೀತಿ ಏನಾದರೂ ಇದ್ದರೆ ಮಾಡ್ಕೊಡಿ ಯಾಕಂದರೆ ನಿಮ್ದು ಹೋಟೆಲಿಂದನೇ ಅಡೊಡೈಸ್ ಆಗತ್ತೆ ಆಮೇಲೆ ನಾನು ಕರ್ಕೊಂಡು ಬರೋವಂಥ ಫ್ರೆಂಡ್ಸ್ ಅವರು ತುಂಬ ಈ ರೀತಿ ಎಲ್ಲ ಕಡೆಗೂ ಹೋಗ್ತ ಇರ್ತಾರೆ ನಿಮ್ಮ ಹೋಟೆಲ್ ಬಗ್ಗೆ ಇನ್ನೂ ಒಳ್ಳೆ ನಾಲ್ಕು ಮಾತುಗಳು ಅವರು ಹೇಳ್ತಾರೆ ಹಾಗಾಗ್ಬಿಟ್ಟು ಇವತ್ತು ಸಾಯಂಕಾಲಕ್ಕೆ ನಮಗೊಂದು ನಾಲ್ಕು ಜನಕ್ಕೆ ಒಂದು ಬುಕ್ ಮಾಡಿ ಬರ್ತೀವಿ ನಾವು ಆಯಿತು ಧನ್ಯವಾದಗಳು